ಚೌಳಿ ಕಾಯಿ ಚೌಳಿ ಕಾಯಿ ಹ್ಯಾಂಗೆ ಪಾ ಹಲೋ ಚೌಳಿ ಕಾಯಿ ಹ್ಯಾಂಗೆ ಪಾ ಹತ್ತು ರೂಪಾಯ್ಗ ಪಾವು ಕಿಲೋನೇ ನಾ ಹತ್ತು ರುಪಾಯ್ಗ್ ಪಾ ಕಿಲೋ ಮತ್ತು ಬೆಂಡೆಕಾಯಿ ಹೇ ಬೆಂಡೆಕಾಯಿ ಹೆಂಗೆ ಪಾ ಹದಿನೈದು ರೂಪಾಯಿ ಪಾವು ಕಿಲೋ ನೋಡಿ ಒಂದು ಹದಿನೈದು ರೂಪಾಯ್ದು ಒಂದು ಪಾವು ಕಿಲೋ ಕೊಡಪ್ಪಾ ಬಂದೆ ಬಂದು ಪಾವು ಕಿಲೋ ಕೊಡು ಸಾಕು ನಮ್ಗೆ ಹಾಂ ಬೆಂಡೆಕಾಯಿ ಕೊಡು ಮತ್ತೇನು ಬೇಕೋ ಕೇಳ್ತೆ ಹೇಳ್ತೆನೆ ಈಗ ಬೆಂಡೆಕಾಯಿ ಪಾವು ಕಿಲೋ ಕೊಡು ಆಮೇಲೆ ಮತ್ತೆ ಹೇಳ್ತೇನಂತೆ ಹಾಂ ಇನ್ನು ಬೆಂಡೆಕಾಯಿ ಕೊಡು ಹಾಂ ಹಾಗಲಕಾಯಿ ಒಂದು ಕೊಡು ಹಾಗಲಕಾಯಿ ಹೆಂಗೆ ಕೆಜಿಗೆ ಹೆಂಗೆ ಕೆಜಿಗೆ ಕೊಟ್ಟಿಯಪ್ಪ ಹಾಗಲಕಾಯಿ ಹತ್ತು ರೂಪಾಯ್ಗ್ ಪಾವು ಕಿಲೋನಾ ಎಲ್ಲೋ ಭಾಳ ತುಟ್ಟಿ ಆತಲ್ಲಪ್ಪ ಮಾರಾಯಾ ಭಾಳ ತುಟ್ಟಿ ಆಯ್ತು ಇನ್ನು ಸ್ವಲ್ಪ್ ಸೋವಿ ಕೊಡ್ಕೊ ನೀನು ಸೋವಿ ಮಾಡಿ ಕೊಡಪ್ಪಾ ಹಾಂ ಹಾಂ ಇದು ಪಾಲಕ್ ಸೊಪ್ಪು ಹತ್ತು ರೂಪಾಯ್ಗ್ ಒಂದು ನಮ್ಮ ಮನಿ ಬಾಗಲ್ದಾಗ ಐದು ರೂಪಾಯ್ಗ್ ಒಂದು ಸಿಗ್ತವೋ ಮರಾಯಾ ನಮ್ಮ ಮನೆ ಬಾಗಿಲ್ದಾಗ ಐದು ರೂಪಾಯ್ಗ್ ಒಂದು ಸಿಗ್ತಾವೆ ಮತ್ತು ನೀನು ಏನು ಹತ್ತು ಹತ್ತು ರೂಪಾಯ್ಗ್ ಒಂದು ಮಾರಿದರೆ ಹೆಂಗಪ್ಪ ಇದು ಹತ್ತು ರೂಪಾಯ್ಗ್ ಒಂದಲ್ಲ ಎಂಟು ರೂಪಾಯ್ಗ್ ಒಂದು ಕೊಟ್ಟುಬಿಡು ಹಾಂ ಎಂಟು ರೂಪಾಯ್ಗ್ ಒಂದು ಕೊಡು ಎರಡು ಕೊಡು ಎರಡು ಎರಡು ಪಾಲಕ್ ಸೊಪ್ಪು ಕೊಡು ಎರಡು ಮೆಂತ್ಯೆ ಸೊಪ್ಪು ಕೊಡು ಒಂದು ಐದು ನಿಂಬೆಹಣ್ಣು ಕೊಡು ಹಾಂ ಎಷ್ಟು ಕೂಡಿ ಎಷ್ಟು ಆಯ್ತು ಎಷ್ಟು ಆತು ನೋಡು ಎಷ್ಟು ಆತು ನೂರು ರೂಪಾಯಿ ಆತಾ ಅಯ್ಯೋಯ್ಯೋ ಭಾಳಾತು ಬಿಡು ಭಾಳಾತು ಬಿಡು ಹಂಗಾರೆ ಹಾಂ ಇನ್ನೊಂದು ಎರಡು ತಗೋಬೇಕು ಅಂದಿದ್ದೆ ನಾನು ಮತ್ತು ಅದಿಕ್ಕೆ ಹೇಳಿದ್ದೆ ನಿಂಗೆ ಸ್ವಲ್ಪ್ ಸೋವಿ ಮಾಡಿಕೊಂಡು ಬದ್ನೇಕಾಯಿ ಒಂದು ಕೊಡು ಬದ್ನೇಕಾಯಿ ಒಂದು ಕೊಡು ಹೀರೆಕಾಯಿ ಒಂದು ಕೊಡು ಆತು ಬಿಡು ಮತ್ತು ಇನ್ನೇನು ಕರ್ಬೇವು ಕೊತ್ತಂಬರಿ ಕೊಡು ಕರ್ಬೇವು ಕೊತ್ತಂಬರಿ ಕೊಡು ಹಾಂ ಎಲ್ಲ ಕೊಡು ಚೀಲ್ದಾಗಹಾಕಿ ಕೊಡಪ್ಪ ಎಲ್ಲಾನೂ ಹಾಂ ಕರ್ಬೇವು ಕೊತ್ತಂಬರಿನೇ ಕೊಡು ಹಾಂ ಎಲ್ಲ ಕೊಡು ಎಲ್ಲ ಕೂಡಿಸಿ ಹಾಕಿ ಲೆಕ್ಕ ಮಾಡಿಕೊಡು ನಿನಗೆ ರೊಕ್ಕ ಕೊಡ್ತೇವೆ